ಕನ್ನಡ ನಮ್ಮ ಮೊದಲ ಭಾಷೆ ಯಾಕಂದರೆ ಅದನ್ನು ನಾವು ನಮ್ಮ ತಾಯಿಭಾಷೆ ಅಂತ ಕರೀತೀವಿ ಯಾಕಂದರೆ ನಾವು ಮಾತಾಡೋದಕ್ಕಿಂತ ಫಸ್ಟ್ ನಾವು ಮಾತನ್ನು ಕಲಿಯೋದಕ್ಕಿಂತ ಮುಂಚೆ ನಾವು ಅಮ್ಮ ಅಂತಾನೆ ಕಲಿತಿರೋದು ಯಾಕಂದರೆ ನಮ್ಮದು ಕನ್ನಡ ಅನ್ನೋದು ಆಡುಭಾಷೆ ಅದಕ್ಕೆ ನಮ್ಮ ಪ್ರಾಮುಖ್ಯತೆ ಹೆಚ್ಚಾಗಿರುತ್ತೆ ನಾವು ಹುಟ್ಟಿನಿಂದ ವಾತಾವರಣದಲ್ಲಿ ಬೆಳೆದು ದೊಡ್ಡವರಾಗೋವರೆಗೂ ನಾವು ಕನ್ನಡವನ್ನೇ ಮಾತಾಡುತ್ತೀವಿ ಯಾಕಂದರೆ ನಮ್ಮ ಭಾಷೆ ಕನ್ನಡ ನಮ್ಮ ಭಾಷೆ ಕನ್ನಡ ಅನ್ನೋದಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಕನ್ನಡ ಮಾತಾಡುವಾಗ ಇರುವ ಖುಷಿ ಬೇರೆ ಯಾವ ಭಾಷೆಯಲ್ಲಿ ವ್ಯವಹರಿಸೋದು ವಾಗ ಇರೋದಿಲ್ಲ ಯಾಕಂದರೆ ಇತರರೊಂದಿಗೆ ನಾವು ಮಾತಾಡಬೇಕಾದ್ರೆ ಓದ್ಬೇಕಾದ್ರೆ ಬರೀಬೇಕಾದ್ರೆ ನಾವು ಸಣ್ಣವರು ಇದ್ದಾಗಿಂದನೂ ನಾವು ಕಲ್ತಿರೋದು ಕನ್ನಡನೇ ಯಾಕಂದರೆ ಮೊದಲನೇ ಪ್ರಾಮುಖ್ಯತೆ ಕನ್ನಡವಾಗಿರುತ್ತೆ ನಮ್ಮದು ಕನ್ನಡ ಆಗಿರೋದರಿಂದ ನಾವು ಮಾತಾಡೋ ಭಾಷೆಯೊಂದಿಗೆ ನಮ್ಮ ಅನುಭವ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಈಗ ಪ್ರತಿಯೊಬ್ರ ಹತ್ರನೂ ಇಂಗ್ಲಿಷಲ್ಲಿ ಮಾತಾಡಕ್ಕೆ ಆಗೋಲ್ಲ ಯಾಕಂದರೆ ನಾವು ಬೆಳೆದು ಬಂದ ಹಾದಿ ಕನ್ನಡ ನಮ್ಮ ಪ್ರಾಮುಖ್ಯತೆ ಕನ್ನಡವಾಗಿರೋದರಿಂದ ನಾವು ಕನ್ನಡದಲ್ಲಿ ಚೆನ್ನಾಗಿ ಮಾತಾಡೋ ಅಷ್ಟು ಇಂಗ್ಲಿಷಲ್ಲಿ ಮಾತಾಡೋಕ್ಕೆ ಇಷ್ಟ ಆಗೋದಿಲ್ಲ ಯಾಕಂದರೆ ಬೇಗ ನಾವು ಬಿದ್ದ ತಕ್ಷಣನೆ ಅಮ್ಮ ಅಂತೀವೇ ಹೊರ್ತು ಮದರ್ ಅನ್ನೋದಿಲ್ಲ ಹಂಗಾಗಿ ಕನ್ನಡಕ್ಕೆ ನಮ್ಮ ಪ್ರಾಮುಖ್ಯತೆ ಹೆಚ್ಚಾಗಿರುತ್ತೆ ನಾವು ಕನ್ನಡದಲ್ಲೇ ವ್ಯವಹರಿಸೋದು ಮಾತಾಡೋದು ಪ್ರತಿಯೊಂದನ್ನು ಮಾಡಿದಾಗ ಅದು ಕನ್ನಡ ಭಾಷೆಯನ್ನು ನಾವು ಪ್ರ ಇವಾಗ ನಾವು ಕನ್ನಡ ಭಾಷೆ ಕಲ್ತಿದ್ದು ಹೇಗಪ್ಪಾ ಅಂದರೆ ನಾವು ಇನ್ನೇನು ನಾವು ಮಾತಾಡೋದು ಹುಟ್ಟಿನಿಂದಾನೆ ಬಂದಿರುತ್ತೆ ಯಾಕಂದರೆ ನಮ್ಮ ವಾತಾವರಣದಲ್ಲಿ ವ್ಯವಹರಿಸುವ ಭಾಷೆ ಕನ್ನಡವಾಗಿರೋದರಿಂದ ಅದು ನಮ್ಮ ಆಡುಭಾಷೆ ಹಾಗೆ ಮೊದಲನೇ ಭಾಷೆ ಆಗಿರುತ್ತೆ ಇದನ್ನು ತಾಯಿನುಡಿ ಅಂದ್ರೇನು ತಪ್ಪಾಗಲಾರ್ದು ಯಾಕಂದರೆ ತಾಯಿಯೇ ಮೊದಲ ಗುರು ಅಂತಾರೆ ಹಾಗಾಗಿ ಇದು ತಾಯಿನುಡಿ